ನಾವು ಚಿಕ್ಕವರಿದ್ದಾಗ ಆಟಾಡ್ತಾಯಿದ್ದಿದ್ದು ಸ್ಕೂಲಲ್ಲಿ ಎಲ್ಲ ಖೋ ಖೋ ಕಬಡ್ಡಿ ನೋಡೋದು ಇವೆಲ್ಲ ಆಟಾಡೋದು ಮರೆಯೋಕ್ಕಾಗಲ್ಲ ನಮಗೆ ನಾವು ಚಿಕ್ಕಂದ್ರ್ ಇದ್ದಾಗಲೇನೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಅಂದರೆ ನಮಗಷ್ಟೊಂದು ಆಸೆ ಮನೇಲಿ ಕಳ್ಸೋಕ್ಕೆ ಒಪ್ತಾಯಿದ್ದಿಲ್ಲ ಅದು ಒಂದು ಮತ್ತೆ ನಾವೆಲ್ಲ ನಾವು ಫ್ರೆಂಡ್ಸ್ಗಳು ಎಲ್ಲ ಸೇರಿ ಪಿಕ್ನಿಕ್ ಥರ ಹೋಗೋದು ಆ ಪಿಕ್ನಿಕ್ಗೆ ಹೋದಲ್ಲಿ ಎಲ್ಲ ಆಟ ಆಡೋದು ತುಂಬ ತುಂಬನೇ ಚೆನ್ನಾಗಿರ್ತಾಯಿತ್ತು ಅಲ್ಲೆಲ್ಲ ಹಾಗಾಗಿ ಮನೆಯಲ್ಲಿ ಎಲ್ಲೇ ಹೋಗ್ತೀವಿ ಅಂತಂದರೂ ಸ್ಪೋರ್ಟ್ಸಿಗೆ ಏನಾದರೂ ಹೋಗ್ತೀವಿ ಅಂತಂದು ಹೇಳಿದರೆ ಅವರೇನು ಬೇಡ ಅಂತಿದ್ದಿಲ್ಲ ಕಳಿಸ್ತಾಯಿದ್ರು ಕೆಲವೊಮ್ಮೆ ನಾವು ಸ್ಕೂಲ್ ಬಿಟ್ಟಲ್ಲಿ ನಮ್ಮ ಟೀಚರ್ಸುಗಳೆಲ್ಲ ಮನೆಗೆ ಬಂದು ಕಳಿಸ್ಕೊಡಿ ಮಕ್ಕಳನ್ನು ಅಂತಂದು ಹೇಳೆಲ್ಲ ಕರ್ಕೊಂಡೋಗ್ತಾಯಿದ್ರು ಅರೆ ಅಷ್ಟು ಚೆನ್ನಾಗಿತ್ತು ನಮ್ದು ಚಿಕ್ಕ ಚಿಕ್ಕಂದಿನಲ್ಲಿ ಸ್ಕೂಲ್ಗೆ ಹೋಗೋದು ಫ್ರೆಂಡ್ಸ್ಗಳ ಜೊತೆಗೆಲ್ಲ ಆಟ ಆಡೋದು ಮಕ್ಕಳನ್ನೆಲ್ಲ ಗೋಳುಯ್ಕೊಳ್ಳೋದು ಸರ್ಗಳನ್ನೆಲ್ಲ ಗೋಳುಯ್ಕೊಳ್ಳೋದು ಅವೆಲ್ಲ ತುಂಬ ಚೆನ್ನಾಗಿನೇ ನಾವು ಮಾಡ್ತಾಯಿದ್ವಿ ನಾವೆಲ್ಲ ಈಗ್ಲುನೂ ಫ್ರೆಂಡ್ಸ್ಗಳೆಲ್ಲ ತುಂಬ ನೆನಪಾದ್ರುನೂ ಹಳೇವು ನಾವು ಆಟ ಆಡ್ತಿದ್ದವು ಯಾವು ನೆನಪುಗಳು ಮರಿಯೋಕ್ಕೆ ಆಗ್ತಾಯಿಲ್ಲ ನಮಗೆ ಅಷ್ಟು ಚೆನ್ನಾಗಿ ಒಂದ್ಸಲ ಸ್ಕೂಲಿಂದ ಮನೆಗೆ ಬಂದಾಗ ನಮ್ಮ ಅಪ್ಪಾಜಿ ತುಂಬನೇ ಹೊಡೆದ್ಬಿಟ್ಟಿತ್ತು ನಮಗೆ ಇಷ್ಟು ಲೇಟಾಗಿ ಬಂದಿದ್ದೀಯ ಯಾಕೆ ಅಂತಂಧೇಳಿ ನಾವೆಲ್ಲ ಫ್ರೆಂಡ್ಸುಗಳೆಲ್ಲ ಸೇರಿ ಹೊರಗಡೆ ಎಲ್ಲ ಆಟ ಆಡೋದಿಕ್ಕೆ ಪ್ಲೇಸ್ಗಳೆಲ್ಲ ನೋಡೋಕ್ಕೆ ಹೋಗಿದ್ವಿ ಎಂಟನೇ ಕ್ಲಾಸ್ ಏತಲ್ಲಿ ಈಗ ಹಾಗೇನಿಲ್ಲ ಇವಾಗೆಲ್ಲರೂ ಫ್ರೀಡಮ್ಮೆ ಬಿಡ್ತಾರೆ ಈಗಿನವ್ರಿಗೆ ಏನಂತ ಅಂದರೆ ಅವರದ್ದು ಬೇರೆ ಇರ್ತೈತೆ ಆದರೆ ನಮಗೆ ಹಳೆಯ ನೆನಪು ಮರೆಯೋಕ್ಕಾಗಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿರ್ತಾಯಿತ್ತು ಟೀಚರ್ಸ್ಗಳೆಲ್ಲ ಮನೆಗೆಲ್ಲ ಕರ್ಕೋಂಡೋಗ್ತಾಯಿದ್ರು ನಮಗೆ ಅವರೆಲ್ಲ ಅವರು ಟೀಚರ್ಸೆಲ್ಲ ನಮಗೆ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತಾಯಿದ್ರು ಐದನೇ ಕ್ಲಾಸಲ್ಲಿ ಟೀಚರ್ಸ್ಗಳು ಟೀಚರ್ಸ್ ಡೇ ಇದ್ದಿಲ್ಲ ಏನಿಲ್ಲ ಆ ಟೈಮಲ್ಲಿ ಇವಾಗೇನಿಲ್ಲ ಎಲ್ಲ ಟೀಚರ್ಸ್ ಡೇ ಫಾದರ್ಸ್ ಡೇ ಅಂತಂಧೇಳಿ ಎಲ್ಲ ಬರ್ತಾಯಿದ್ದಾವೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಈ ಥರದವೇನೂ ಇದ್ದಿಲ್ಲ ಸರ್ನ ಸ್ಟೂಡೆಂಟುಗಳನ್ನ ಮಕ್ಕಳನ್ನ ನಾವೆಲ್ಲರೂ ಗೋಳುಯ್ಕೊಳ್ಳೋದೇ ಗೋಳುಯ್ಕೊಳ್ಳೋದೇ ಒಂದು ಕೆಲಸ ಆಗಿತ್ತು ಅವಾಗೆಲ್ಲ ನಮಗೆ ಆದರೆ ಚೆನಾಗಿತ್ತು ಕೆಲವೊಮ್ಮೆ ಸ್ಕೂಲ್ಗೆ ಹೋದಲ್ಲಿ ನಾವು ಏಯ್ತಲ್ಲಿ ಇದ್ದಾಗ ಸಿ ಎನ್ ಮಾಸ್ಟ್ರು ಅಂತಂಧೇಳಿ ಇದ್ರು ಅವರಂತೂ ಎಷ್ಟು ಚೆನ್ನಾಗಿ ನಮಗೆಲ್ಲ ಹೇಳ್ಕೊಡ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಅವರು ಆ ಸರ್ನ ಮರೆಯೋಕ್ಕಾಗಲ್ಲ ನಮ್ಮ ಕೈಲಿ ಎರಡನೇ ಕ್ಲಾಸಲ್ಲಿ ಒಬ್ಬರಿದ್ರು ಚಂದ್ರಶೇಖರ್ ಅಂತಂಧೇಳಿ ಅವರು ಅಷ್ಟೇ ಸರ್ ಚೆನ್ನಾಗಿ ನಮಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಏನಾದರೂ ತಪ್ಪಿತ್ತು ಅಂತಂದರೆ ಅವರು ಹೋಡೀತಾ ಇದ್ದಿದ್ದನ್ನು ಮರೆಯೋಕ್ಕಾಗಲ್ಲ ನಮ್ಮ ಕೈಲಿ ಹೀಗೆ ಬೆರಳುಗಳಿಗೆ ಮೂಳೆಗೆಲ್ಲ ಹೋಡೀತಾ ಇದ್ರು ಅವರು ಆ ಹೊಡೆತ ನೆನ್ಸ್ಕೊಂಡ್ರೆ ಈಗಲೂ ಮೈ ಕೂದಲೆಲ್ಲ ಜುಮ್ ಅಂತ ಇರುತ್ತೆ ನಮಗೆಲ್ಲ ಈಗ್ಲುನೂ ನಾವು ಯಾರಿಗಾದ್ರೂ ಹೊಡೆದ್ವಿ ಅಂತಂದರೆ ಆ ಸರ್ ಹೊಡೆದಿದ್ದನ್ನೇ ನಮಗೆ ನೆನಪಾಗುತ್ತೆ ನಮಗೆ ಮರೆಯೋಕ್ಕಾಗಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ನಮಗೆ ಹೊಡೆದಿದ್ರೂ ಸಹ ಅಷ್ಟು ಚೆನ್ನಾಗಿ ಪಾಠನೂ ಹೇಳ್ಕೊಡ್ತಾ ಇದ್ರು ಅವರೆಲ್ಲ ದತ್ತಾತ್ರೇಯಪ್ಪ ಅಂತ ಇದ್ದ ಐದನೇ ಕ್ಲಾಸಲ್ಲಿ ಇದ್ರು ಅವರು ಅವರಾದ್ರುನೂ ಅಷ್ಟೇನೆ ಅವರೆಷ್ಟು ಸ್ಮೂತಾಗಿ ಇದ್ರು ಅಂದರೆ ಗಲಾಟೆ ಮಾಡ್ತಿದ್ದಿಲ್ಲ ಏನಿಲ್ಲ ಆದರೂ ಬರಲ್ಲ ಅಂತಂದರೆ ಅವರು ಕೈ ಹಿಡ್ಕೊಂಡು ತಿದ್ದಿಸಿ ನಮಗೆಲ್ಲ ಈ ಥರ ಈ ಥರ ಅಂತಂಧೇಳಿ ಎಲ್ಲ ಹೇಳ್ಕೊಟ್ಟು ನಮಗೆ ಕಲಿಸ್ತಾಯಿದ್ರು ಅವರುನೂ ಸಿ ಎನ್ ಅಂತಂದಿದ್ರು ಅವರೂ ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನಿಂಗಪ್ಪ ಅನ್ನೋರು ಇದ್ರು ಸೆವೆಂತಲ್ಲಿ ಅವರೂ ಅಷ್ಟೇ ಅವರು ಅವರ ಮಗ ಇಬ್ಬರೂ ಟೀಚರಾಗಿದ್ರು ಅವರುನೂ ಚೆನ್ನಾಗಿ ನಮಗೆಲ್ಲ ಪಾಠ ಮಾಡ್ತಾಯಿದ್ರು ಇವಾಗ್ನವ್ರು ಆ ಥರ ಇರ್ತಾರೋ ಇಲ್ಲ ಟೀಚರ್ಸ್ಗಳು ಗೊತ್ತಿಲ್ಲ ಆದರೆ ನಾವು ಓದುವಾಗ ನಮಗೆ ಕಲಿಸ್ತಾಯಿದ್ದ ಟೀಚರ್ಸ್ಗಳು ತುಂಬ ಚೆನ್ನಾಗಿ ಇದ್ರು ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಗೋಲಿ ಆಡೋದು ಕಬಡ್ಡಿ ಆಡೋದು ಬುಗುರಿ ಆಟ ಆಡೋದು ಅವೆಲ್ಲ ಈಗಿನವ್ರು ಯಾರೂ ಆಡೋಲ್ಲ ನಾವೆಲ್ಲ ಅವನ್ನೆಲ್ಲ ಆಡ್ತಾಯಿದ್ವಿ ಆದರೆ ಒಂದ್ಸಲ ಪಿಕ್ನಿಕ್ ಅಂತಂದೆಲ್ಲಿ ಪಿಕ್ನಿಕ್ ಅಂತಂಧೇಳಿ ಹೋದಾಗ ನಮ್ಗಿರೋಕ್ಕೆ ಯಾರೂ ಸ್ಕೂಲೇ ಕೊಟ್ಟಿದ್ದಿಲ್ಲ ಆ ಥರದಲ್ಲಿ ಅಂತ ಸಮಯದಲ್ಲಿ ನಾವು ಸ್ಕೂಲ್ ಮುಂದೆಗಡೆ ಶೀಟ್ ಹೊರಗಡೆ ಮಲ್ಕೋಂಡು ಬಂದಿದ್ವಿ ಟೀಚರ್ಸು ಸ್ಟೂಡೆಂಟ್ಗಳು ಎಲ್ಲರೂ ಅದಂತೂ ಜೀವನ್ದಾಗೆ ಮರ್ಯೋಕ್ಕೇ ಆಗಲ್ಲ ಅಷ್ಟು ಹಿಂಸೆ ಅನ್ನಿಸ್ಬಿಟ್ಟಿತ್ತು ಆದರೆ ಅವರು ಕೊಡ್ತೀವಿ ಅಂತಂಧೇಳಿ ಬೀಗ ಕೊಡದಂಗೆ ಹಾಗೇ ತಗಂಡೋಗ್ಬಿಟ್ಟಿದ್ರು ಅದು ಮರೆಯೋಕ್ಕೆ ಆಗ್ತಾಯಿಲ್ಲ ನಮಗೆ